ಹಲೋ ಮೇಡಮ್ ಹಲೋ ಹಲೋ ಗವಿಸಿದ್ದಪ್ಪ ಮೇಸ್ತ್ರಿಯಾ ತಾವು ಹಾಂ ನಾನು ದಾಕ್ಷಾಯಣಿ ಅಂತ್ಹೇಳಿ ಓನರು ಮನೆ ಇದೆ ನಮ್ಮದು ಹಳೆಯದು ನಮ್ಮ ಮನೆಗೆ ಗೋಡೆ ಸ್ವಲ್ಪ ಎತ್ತರ ಮಾಡಬೇಕಿತ್ತು ಹುಡ್ಕೋ ಕಾಲೋನಿಯಲ್ಲಿದೆ ಹ್ಞೂ ಹಾಂ ಅದು ಆರ್ ಸಿ ಸಿ ತೆಗ್ದು ಮತ್ತೊಂದು ಎರಡು ಫೂಟು ಹೆಚ್ಚು ಮಾಡಿ ಮತ್ತೆ ಹಾಕಬೇಕು ಹ್ಞೂ ಎರಡು ಅಡಿ ಎತ್ತರಿಸ್ಬೇಕು ಹ್ಞೂ ನೀವು ಬನ್ನಿ ಹ್ಞೂ ಯಾವತ್ತು ಬರ್ತೀರಾ ನೀವು ನೋಡಲಿಕ್ಕೆ ಹ್ಞೂ ಮೊದಲು ಬಂದು ನೋಡಿ ಆಮೇಲೆ ಎಷ್ಟಾಗುತ್ತೆ ಎಲ್ಲ ಹಾಂ ನೀವು ಬಂದು ನೋಡಿದ್ದು ಅದನ್ನು ಹೇಳಿ ಆಮೇಲೆ ಎಷ್ಟು ದಿವಸ ಎಷ್ಟು ದಿವ್ಸದಲ್ಲಿ ಆಗುತ್ತೆ ಅದು ಇದು ಮಾಡೋಕೆ ಹ್ಞೂ ಮತ್ತು ಬರ್ತೀರಾ

ಆಮೇಲೆ ಹ್ಞೂ ದುಡ್ಡಿನ ವಿಷಯ ಮೊದಲು ನೀವು ಅದು ಎಷ್ಟು ಏನು ಎಲ್ಲ ಹೇಳಿ ಅದೆಲ್ಲ ನೋಡಿ ಎಲ್ಲ ನೋಡಿ ಹಾಂ ಹೇಳಿ ಆಮೇಲೆ ನಾನು ನಿಮಗೆ ದುಡ್ಡಿಂದೇನಿಲ್ಲ ನಾನು ಕೊಡ್ತೇನೆ ಆದರೆ ಕರೆಕ್ಟಾಗಿ ಮಾಡ್ಬೇಕು ನೀವು ಅಷ್ಟೇ ಸರೀಗೆ ಹಾಂ ಎಷ್ಟು ದಿವ್ಸದಲ್ಲಾಗುತ್ತೆ ಅಷ್ಟು ದಿವಸ್ದಲ್ ಹೇಳ್ತೀರಲ್ಲ ಮುಗಿಸ್ಕೊಡ್ಬೇಕು ಅಷ್ಟೇ ಅದು ಒಂದು ನಾಲಕ್ಕೈದು ದಿನ್ದಲ್ಲಿ ಮುಗಿಯುತ್ತೆ ಅನಿಸುತ್ತೆ ಐದು ಲಕ್ಷ ಭಾಳ ಆಯ್ತಲ್ ರೀ ಐದು ಲಕ್ಷ ಅಂದರೆ ಬನ್ನಿ ನೀವು ಬನ್ನಿ ಮೊದಲು ನೋಡಿ ನೋಡಿ ಆಮೇಲೆ ದುಡ್ಡು ಹೇಳಿ ಸರಿ ಏ ಭಾಳ ಆಯಿತು ಹ್ಞೂ ಬನ್ನಿ ಬನ್ನಿ ಹ್ಞೂ